ನಾನು ಒಂದು ಸಲ ಬಸ್ಸಲ್ಲಿ ಪ್ರಯಾಣ ಮಾಡಬೇಕು ಅಂತ ಭಾರಿ ಇಷ್ಟ ಆಯಿತು ಬಸ್ಸಲ್ಲೋದೆ ಏನು ಬಸ್ಸು ಫುಲ್ಲು ರಶ್ಶು ಥೋ ನಿಂತ್ಕೊಂಡ್ಹೋಗಕ್ ಬೇಜಾರಂತ ಇಳಿದುಬಿಟ್ಟೆ ಸುಮಾರು ಐದಾರು ಬಸ್ ಬಂದೋ ಎಲ್ಲ ರಶ್ಶೆ ಆಮೇಲೊಂದು ಖಾಲಿ ಬಸ್ ಬಂತು ಇಲ್ಲಿಂದ ನಾನು ಚಿಕ್ಕಮಗಳೂರಿಗೋದೆ ಚಿಕ್ಕಮಗಳೂರಲ್ಲಿ ದೇವಸ್ಥಾನಕ್ಕೋಗ್ಬೇಕಾಗಿತ್ತು ಹೊರನಾಡಿಗೆ ಹೋಗಿ ಕಿಟಕಿ ಸೈಡ್ ಕುತ್ಕೊಂಡೆ ಭಾರಿ ಖುಷಿಯಾಗೋದು ಏನೊ ಅವನು ಡ್ರೈವರು ಒಳ್ಳೆಯ ಡ್ರೈವರು ಚೆನ್ನಾಗಿ ಓಡಿಸೋನು ಗಾಡಿ ಹೋದೆ ಭಾರಿ ಖುಷಿಯಾಯಿತು ಬಸ್ಸಲ್ಲಿ ಓಡಾಡಬೇಕಂತ ಭಾರಿ ಖುಷಿಯಾಯ್ತು ಆಮೇಲಾಮೇಲೆ ಬರ್ತಾ ಬರ್ತಾ ಬಸ್ಸಲ್ಲಿ ಹೋಗಕ್ಕೆ ಭಾರಿ ಮಜಾ ಬಂತು ಅದೇನೋ ಒಂದು ಕಿಟಕಿ ಸೈಡ್ ಕುತ್ಕಂಡು ಹೋಗ್ಬೇಕನ್ನೋದು ನನ್ಗೊಂಥರ ಖುಷಿ ಈ ನಿಂತ್ಕಂಡ್ಹೋಗೋದು ಅವರಿವ್ರ ಪಕ್ಕ ನಿಂತು ಕುತ್ಕಳೊದ್ ಅದು ಇಷ್ಟ ಆಗಲ್ಲ ನಂಗೆ ಕಿಟಕಿ ಸೈಡೇ ಭಾರಿ ಇಷ್ಟ ಮತ್ತು ಅಲ್ಲೆಲ್ಲ ಏನೇನೋ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೋಗಿ ಮುಗಿಸ್ಕೊಂಡು ಬರುವಾಗ ತಿರ್ಗಿ ಬಸ್ಸಿಗೆ ಕಾಯೋದಾ ಏನು ಬಸ್ಸೆಲ್ಲ ರಶ್ಶು ಏನು ಮಾಡ್ತೀರಾ ಖಾಲಿ ಬಸ್ ಬರೋವರೆಗೂ ಕಾಯ್ಕಂಡಿದ್ದು ಮತ್ತು ಅಲ್ಲಿಂದ ಬಂದು ಇನ್ನು ಊರೂರು ಸುತ್ತೋದಂಗೇನೇ ಸುತ್ತಿ ಸುತ್ತಿ ಸುತ್ತಿ ಸುತ್ತಿ ಬಸ್ಸಲ್ಲಿ ಹೋಗೋದು ಖುಷಿ ಆಗೋದು ನಮಗೆ ಅಂದರೆ ಖಾಲಿ ಬಸ್ ನಮ್ಗೇನು ಗೊತ್ತಾ ಆರಾಮಾಗಿ ಕಿಟಕಿ ಸೈಡು ಜಾಗ ಸಿಗಬೇಕು ಆ ಕಿಟಕಿ ಸೈಡ್ ಜಾಗ ಸಿಕ್ಕು ಕುತ್ಕೊಂಡು ಹೊರಗಡೆ ಆ ಪ್ರಕೃತಿ ಸೌಂದರ್ಯ ಎಲ್ಲ ನೋಡಕ್ಕೆ ಕಾಡು ಆ ವನ ಇದೆಲ್ಲ ನೋಡ್ಬೇಕಂತ ಭಾರಿ ಖುಷಿಯಾಗೋದು ಏನೋ ಒಂಥರ ಮನಸಿಗೆ ಉಲ್ಲಾಸ ಆ ಥರ ನೀ ನಾವಿಲ್ಲಿ ಓಡಾಡಿದ್ರೆ ನಮ್ಗೆ ಆ ಥರ ಖುಷಿ ಸಿಗೋಲ್ಲ ಅದೇನೋ ಬಸ್ಸಲ್ಲೋದಾಗ ಆ ಥರ ಹೋಗ್ಬೇಕಾದ್ರೆ ದೂರ ಲಾಂಗ್ ಜರ್ನಿ ಮಾಡಬೇಕಾದ್ರೆ ಭಾರಿ ಖುಷಿಯಾಗೋದು ಆ ಖುಷಿಯಲ್ಲಿ ಸುಮಾರು ಕಡೆ ಸುತ್ತಾಯಿದ್ದೆವು ಬಸ್ಸಲ್ಲಿ ಜಾಸ್ತಿ ಸುತ್ತಿ ಸುತ್ತಿ ಸುತ್ತಿ ಸುಮಾರಂದರೆ ಈಗಲೂ ಇವತ್ತಿನ್ವರ್ಗೂ ಲೆಕ್ಕವೇ ಇಲ್ಲ ಬಿಡಿ ಬಸ್ಸಲ್ಲೋಗಿರೋದು ಬರೀ ಬಸ್ಸಲ್ಲಿ ಸುತ್ತಾಯಿದ್ದೋ ಈ ನಡುವೆ ಸ್ವಲ್ಪ ಕಮ್ಮಿ ಮಾಡಿದೀನಿ ಮುಂಚೆ ಬರೀ ಸು ಬಸ್ಸಲ್ಲೇ ಸುತ್ತೋದು ಅದು ಖುಷಿಯಾಗೋದು ಮಾತ್ರ ಓಡ್ಸೋದು ಇನ್ನೂ ಸ್ಪೀಡಾಗಿ ಓಡಿಸ್ಲಿ ಇನ್ನೂ ಚೆನ್ನಾಗಿ ಓಡಿಸ್ಲಿ ಗಾಡಿ ರೋಡುಗಳು ಕೆಲವು ಕಡೆ ಹಾಳಾಗಿರೋದು ಕೆಲವು ಕಡೆ ಚೆನ್ನಾಗಿರೋದು ಅದು ದಡ ಬುಡ ದಡ ಬುಡ ಅನ್ನೋದು ಒಂದೊಂದು ಹಳೆ ಬಸ್ ಇರೋವು ಒಂದೊಂದು ಹೊಸ ಬಸ್ ಇರೋವು ಹೋಗ್ತಿದ್ದೋ ಹೆಂಗೋ ಅಡ್ಜೆಸ್ಟ್ ಮಾಡ್ಕೊಂಡೊಯ್ತಿದ್ದೋ ಇವತ್ಗೂ ಅದೇ ಥರ ಉಳಿಸ್ಕೊಂಡಿದೀವಿ ಬಸ್ಸಲ್ಲೋಗೋದು ಅದೇ ಬಸ್ಸಲ್ಲೋಗಕ್ಕೆ ಭಾರಿ ಖುಷಿ ಆಗ್ತದೆ ನಮಗೆ ಅಂದರೆ ಕಿಟಕಿ ಸೈಡು ಸಿಗಬೇಕು ಒಳ್ಳೆಯ ಮಜಾ ಆ ಥರ ಮಜಾ ಸಿಕ್ಕಲ್ಲ ಎಲ್ಲಿ ನಿಂತ್ಕೊಂಡೋದ್ರೆ ಆಮೇಲೆ ಅವರಿವ್ರ ಪಕ್ಕ ಕುತ್ಕೊಂಡು ನಮಗೆ ಆ ಥರ ಮಜಾ ಸಿಕ್ಕಲ್ಲ ಕಿಟಕಿ ಸೈಡಲ್ಲಿ ಕುತ್ಕೊಂಡು ಊರುಗಳ ಸುತ್ತು ಊರುಗಳ ದೇವಸ್ಥಾನ ಅದು ಇದು ನೋಡ್ಕೊಂಡು ಮತ್ತು ಬರುವಾಗ ಅದೇ ಬಸ್ಸುಗಳು ಸಿಕ್ಕಬೇಕು ಆವಾಗ ಒಳ್ಳೊಳ್ಳೆಯ ಮಜಾ ಇರ್ತದೆ ನೋಡ್ಕೊಂಡಂಗೇ ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ಭಾರಿ ಖುಷಿಯಾಗಿ ಹೋಗಿ ಬರುವೆವು ಇವತ್ಗೂ ಹಂಗೇ ಬಸ್ಸಲ್ಲಿ ಸುತ್ಕೊಂಡು ದೇವಸ್ಥಾನಗಳು ಅದು ಇದು ನೋಡ್ಕೊಂಡು ಬರುವೆವು ಸುಮಾರು ಊರುಗಳ ಸುತ್ಕಬಂದಿದೀವಿ ಬಸ್ಸಲ್ಲಿ ಭಾರಿ ಖುಷಿಯಾಗುತ್ತೆ ಅದು ಚೆನ್ನಾಗಿತ್ತು